ನಾನು ಕಸೂತಿ ಮಾಡಲು ಪ್ರಯತ್ನಿಸಿದಂತಹ ಸಾಂಪ್ರದಾಯಿಕ ಬಟ್ಟೆಯಲ್ಲಿ ಈ ಲಂಬಾಣಿಯವರು ಅವರ ಸಾಂಪ್ರದಾಯಿಕ ಪ್ರಕಾರವಾಗಿ ಲಂಬಾಣಿ ಬಟ್ಟೆ ಅಂತ ಹೊಲಿಸ್ತಾರೆ ಆ ಬಟ್ಟೆಯನ್ನು ಅದು ಅತ್ಯಂತ ಸಾಂಪ್ರದಾಯಿಕವಾಗಿರುವಂಥ ಬಟ್ಟೆ ಅದ್ರಲ್ಲಿ ಕಸೂತಿಯಲ್ಲೆ ಕೈಯಲ್ಲೇ ಕಸೂತಿ ಮಾಡಿರುವಂಥ ಬಟ್ಟೆಯಾಗಿರುತ್ತೆ ಅದರಲ್ಲಿ